ಹಾಯ್ ಹೇಗಿದ್ಯೇ ಚೆನ್ನಾಗಿದ್ದಿಯಾ ನಾನು ಚೆನ್ನಾಗಿದ್ದೀನಿ ಕಣೆ ಹಾ ನನ್ನದು ಈ ತಿಂಗಳು ಮೊದಲನೇ ಸ ಸಂಬಳ ಆಯಿತು ಥ್ಯಾಂಕ್ ಯು ಅದಕ್ಕೆ ನಾವು ಮನೆಯವರೆಲ್ಲ ಸೇರಿ ಹೋಟೆಲ್ಲಿಂದ ಊಟ ತರ್ಸೋಣ ಅಂತ ಹೌದು ಎಲ್ಲ ಬರಿ ಒಂದೇ ಕಡೆನೆ ಹೋಗಿ ಹೋಗಿ ಬೇಜಾರಾಗಿದೆ ಕಣೆ ಹೊಸ ಯಾವುದಾದ್ರೂ ಹೋಟೆಲ್ಲಿಂದ ತರ್ಸೋಣ ಅಂದ್ಕೊಂಡ್ವಿ ಹಾ ಅದೇ ನೋಡ್ತಾ ಇದ್ದೆ ನಾನು ಸ್ವಿಗ್ಗಿ ಆ್ಯಪಲ್ಲಿ ನೋಡಿದೆ ಯಾವ ಎಲ್ಲಿಂದ ತರ್ಸಬಹ್ದು ಅಂತ ಈಗ ನಮ್ಮ ಮನೆ ಹತ್ತಿರ ಒಂದು ಹೊಸ ಹೋಟೆಲ್ ಆಗಿದೆಯಲ್ಲ ಫುಡ್ ಕ್ಯಾಂಪ್ ಅಂತ ಹಾಂ ನೀನು ಹೋಗಿದ್ಯಾ ಅಲ್ಲಿ ಒಹ್ ಹೋಗಿದ್ಯಾ ತುಂಬ ಚೆನ್ನಾಗಿದೆಯಾ ಹೋಟೆಲ್ಲು ಹೇಗಿದೆ ಫುಡ್ ಐಯ್ಟ್ ಎಲ್ಲ ರುಚಿ ಎಲ್ಲ ಹೇಗಿದೆ ಓಹ್ ಚೆನ್ನಾಗಿದೆಯಾ ಸರಿ ಸರಿ ಅದೆ ಅಲ್ಲಿಂದಾನೆ ತರ್ಸ್ನ ತರ್ಸೋಣ ಅಂತ ಅನ್ಕೋತಾ ಇದ್ದೆ ಹಾಂ ಅದೆ ನನಗೆ ಆ ಹೋಟೆಲ್ದು ಗುಣಮಟ್ಟ ಹೇಗಿದೆ ರೇಟಿಂಗ್ ಹೇಗಿದೆ ಅಂತ ಗೊತ್ತಿಲ್ಲ ಅಲ್ಲಾ ನಾ ಯಾವತ್ತೂ ಹೋಗಿಲ್ಲ ನೀನು ಹೋಗಿದ್ದೆ ಅಂದ್ಯಲ್ಲಾ ಹೇಗಿದೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಆ ಇದು ಸ್ವಿಗ್ಗಿ ಆ್ಯಪಲ್ಲೇನೊ ಒಳ್ಳೆಯ ರಿವ್ಯೂಸ್ ಇದೆ ಹೋಟೆಲ್ಗೆ ಹೌದು ಹೌದು ಫೋರ್ ಪಾಯಿಂಟ್ ಫೈವ್ ಏನೋ ಇದೆ ಆ ರೇಟಿಂಗ್ ನೋಡಿಬಿಟ್ಟೇ ಆ ಹೊಟೇಲಿಂದ ತರ್ಸೋದು ಅಂತ ಅಂದ್ಕೊಂಡೆ ಹೌದು ಆದರೆ ಒಂದ್ಸತಿ ನಿನ್ನನ್ನು ಕೇಳಿದರೆ ವಾಸಿ ಅನ್ನಿಸ್ತು ಹೌದು ಅದೆ ಮತ್ತೆ ಅಮ್ಮ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಿನ್ನಲ್ಲ ಆ ಥರ ಎಲ್ಲ ಸಿಗುತ್ತೆ ಅಲ್ಲಾ ಅಲ್ಲಿ ಅದೆ ಅವರು ಜೈನ್ ಫುಡ್ ಸಿಗತ್ತೆ ಅಂತ ಹಾಕ್ಕೊಂಡಿದ್ರು ಹಾಂ ಅದೇ ಓಕೆ ಕಣೆ ನಾನು ಅದೇ ನೋಡಿದೆ ಇದು ಮೈಂಟೇನ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಟೇಬಲ್ ಎಲ್ಲ ಕ್ಲೀನಾಗಿರತ್ತಾ ಹಾಂ ಹಾಂ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಡ್ತಾರಾ ಪ್ಯಾಕಿಂಗ್ ಎಲ್ಲ ಕ್ಲೀನಾಗಿ ಬರತ್ತಾ ಸರಿ ಸರಿ ಅದಕ್ಕೆ ಆ ರೇಟಿಂಗ್ ನೋಡೆ ನಾನು ಆರ್ಡರ್ ಮಾಡೋದು ಕಣೆ ಸುಮ್ಮನೆ ನಾವು ಎಲ್ಲಿಂದಲೋ ತರ್ಸೋದು ಹೇಗಾಯ್ತೋ ಹಾಗೆ ಪ್ಯಾಕ್ ಮಾಡಿರ್ತಾರೆ ಹೌದು ಇದೂ ಚೆನ್ನಾಗಿರಲ್ಲ ರುಚಿಯೂ ಏನು ಚೆನ್ನಾಗಿರಲ್ಲ ತುಂಬ ಹೋಟೆಲ್ಗಳಲ್ಲಿ ಹಾಂ ಇಲ್ಲ ನಾವು ಸ್ವೀಗ್ಗಿಲೇ ತರ್ಸೋದು ಕಣೆ ಬೇರೆ ಯಾವ ಆ್ಯಪು ನೋಡೋದೇ ಇಲ್ಲ ಸ್ವಿಗ್ಗಿನಲ್ಲಿ ಒಳ್ಳೆಯ ರೇಟಿಂಗ್ ಇದೆ ಹಾಗೆ ಇದು ಏನೂ ಗೂಗಲಲ್ಲೂ ಸರ್ಚ್ ಮಾಡಿ ನೋಡಿದೆ ಕಣೆ ಹೌದು ಹೌದು ಗೂಗಲಲ್ಲೂ ಒಳ್ಳೆಯ ರೇಟಿಂಗ್ ಇದೆ ಬಟ್ ಆದರೂ ನಿನ್ನನ್ನೊನ್ಸತಿ ಕೇಳಿ ಬಿಡೋಣ ನೀನಾದರೆ ತುಂಬ ಹೊರಗಡೆ ಓಡಾಡ್ತಿರ್ತೀಯ ಯಾವಾಗಾದ್ರೂ ಹೋಗಿರ್ತೀಯ ಅನ್ಕೊಂಡೇ ಫೋನ್ ಮಾಡಿದೆ ನಾವು ತುಂಬ ಅಪರೂಪ ಕಣೆ ಹೊರಗಡೆ ಊಟ ಎಲ್ಲ ಮಾಡೋದೇ ಇಲ್ಲ ಅದಕ್ಕೆ ಈಗ ಹೊಸದಾಗಿ ಶುರು ಆಗಿದೆಯಲ್ಲ ದಿನಾ ಅದನ್ನೇ ತಿಂದು ತಿಂದು ಬೋರಾಗಿ ಬೇರೆ ಟ್ರೈ ಮಾಡೋಣ ಅಂತ ಯಾವ ಫುಡ್ ಅಲ್ಲಿ ತುಂಬ ಚೆನ್ನಾಗಿರತ್ತೆ ಹಾಂ ರೋಟಿ ಮತ್ತು ಮಿಕ್ಸ್ ಕಡಾಯಿ ವಿಚ್ ಚೆನ್ನಾಗಿರತ್ತಾ ಸರಿ ಸರಿ ಆಯಿತು ಕಣೆ ಅದೆ ನೋಡ್ತೀನಿ ಪನ್ನೀರ್ ಟಿಕ್ಕಾ ಎಲ್ಲ ನೋಡೋಣ ಅಂತ ಈ ಸತಿ ಒಂದು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹಾಂ ನಾರ್ತ್ ಇಂಡಿಯನ್ನೇ ಬೇಕು ಕಣೆ ಸೌತ್ ಇಂಡಿಯನ್ ನಾವು ಮನೇಲೆ ಮಾಡ್ಕೋತೀವಿ ಹಾಗಾಗಿ ನಾರ್ತ್ ಇಂಡಿಯನ್ ತರ್ಸೋಣ ಅಂತ ಹಾಂ ಅಮ್ಮ ಆದರೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಏನು ತಿನ್ನಲ್ಲ ಹಾಗಾಗಿ ಅವರಿಗೋಸ್ಕರ ಅದೆಲ್ಲ ಏನು ಹಾಕ್ದಲೆ ಮಾಡುವಂಥ ಫುಡ್ ಬೇಕು ಅದೇ ಅದಕ್ಕೆ ಆ ಹೋಟೆಲಲ್ಲಿ ಇದೆ ಅಂತ ನೋಡಿದ್ನಲ್ಲ ಹೇಗಿರತ್ತೆ ರುಚಿ ಕೇಳೋಣ ಅಂತ ಹೇಳಿ ನಿನಗೆ ಫೋನ್ ಮಾಡಿದೆ ಅದೆ ಆ್ಯಪಲ್ಲಿ ತುಂಬ ಜನ ಹಾಕಿದ್ದಾರೆ ಸ್ವಿಗ್ಗಿ ಆ್ಯಪಲ್ಲಿ ರಿವ್ಯೂಸ್ ಹಾಕ್ತಾರಲ್ಲಾ ಅದ್ರಲ್ಲಿ ತುಂಬ ಜನ ತುಂಬ ಚೆನ್ನಾಗಿದೆ ಹೋಟೆಲ್ಲು ಟೇಬಲ್ ಎಲ್ಲ ಕ್ಲೀನಾಗಿ ಮೈಂಟೈನ್ ಮಾಡಿರ್ತಾರೆ ಹ್ಞೂ ರುಚಿ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಬೇರೆ ಬೇರೆ ಥರ ರಿವ್ಯೂ ಕೊಟ್ಟಿದ್ದಾರೆ ಒಂದೂ ಬ್ಯಾಡ್ ರಿವ್ಯೂ ನೋಡಲಿಲ್ಲ ಕಣೆ ಒಳ್ಳೆಯ ರಿವ್ಯೂಸೇ ಇದೆ ಹೌದು ಹೌದು ಅದೇ ಅದಕ್ಕೆ ಅಲ್ಲಿಂದಾನೆ ತರ್ಸೋಣ ಅಂತ ಅನ್ಕೊಂಡೆ ಆಯಿತು ಕಣೆ ನಾನು ನೋಡ್ತೀನಿ ಆಯಿತು ಓಕೆ ಥ್ಯಾಂಕ್ ಯು ಬಾಯ್